ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಉತ್ಸವಗಳು ನಡೆಸುತ್ತವೆ ಅವು ಚಿಕ್ಕಬಳ್ಳಾಪುರ ಜಿಲ್ಲಾ ದಶಮಾನೋತ್ಸವ ಆಗಿರ್ಬೋದು ಮತ್ತು ಮುಂತಾದ ಅವುಗಳನ್ನು ಆಚರಣೆ ಮಾಡ್ತಾರೆ ಅವುಗಳಿಂದ ತುಂಬ ಮನೋರಂಜನೆಯನ್ನು ಪಡೆಯಬೋದು ಮತ್ತು ನಮ್ಮ ಪ್ರದೀಪ್ ಈಶ್ವರ್ ಅಣ್ಣನವರು ತುಂಬ ಕೆಲಸಗಳನ್ನು ಮಾಡಿಸುತ್ತಿದ್ದಾರೆ ಅವರು ಓದುವುದರ ಬಗ್ಗೆ ತುಂಬ ಕಾಳಜಿಯನ್ನು ಕೊಡುತ್ತಿದ್ದಾರೆ ಹಾಂ ಇದು ಚಿಕ್ಕಬಳ್ಳಾಪುರ ಎಲ್ಲಿದ್ದಲ್ಲಿ ನಾವು ನಡೀತ ಇದೇವೆ ಮತ್ತು ಪ್ರಾದೇಶಿಕ ಅಂತರ ಅಂತಾರಾಷ್ಟ್ರೀಯ ಉತ್ಸವಗಳು ಯಾವುವು ಅಂದರೆ ಬೇರೆ ಬೇರೆ ಉತ್ಸವಗಳು ಮತ್ತು ಎಲ್ಲ ತರಹದ ಉತ್ಸವಗಳನ್ನು ನಡೆಸುತ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತು ಅದೇ ಥರ ಚೆನ್ನಾಗಿ ಎಲ್ಲ ನಡೆಸುತ್ತಿರುವುದರಿಂದ ನಮ್ಮ ಹಾಂ ಬ ಚಿಕ್ಕಬಳ್ಳಾಪುರವು ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿಗೊಂಡಿದೆ ಮತ್ತು ಅವುಗಳು ಯಾಕೆ ಚೆನ್ನಾಗಿ ನಡೆಸುತ್ತಿದ್ದಾರೆ ಹಾಂ ಆದರೆ ಥರದಿಂದ ಅವ್ಗಳು ಯಾವ್ಯಾವು ಅಂದರೆ ಇಂಡಿ ಸ್ವತಂತ್ರ ದಿನಾಚರಣೆ ಮತ್ತು ಗಾಂಧೀ ಜಯಂತಿ ಅಂಬೇಡ್ಕರ್ ಜಯಂತಿ ನೆಹರು ಜಯಂತಿ ಮತ್ತು ಮುಂತಾದ ಉತ್ಸವಗಳು ಮತ್ತು ಅವುಗಳನ್ನು ಶಾಲಾ ಕಾಲೇಜುಗಳಲ್ಲಿ ನಡೆಸುತ್ತಾರೆ ಹಾಂ ಚಿಕ್ಕಬಳ್ಳಾಪುರದಲ್ಲಿ ಕೂಡ ನಡೆಸುತ್ತಾರೆ ಅದರಿಂದ ನಾವು ತುಂಬ ಚೆನ್ನಾಗಿದೆ ನಾವು ಆಹಾರವನ್ನು ಎಲ್ಲ ಮುದ್ದೆ ಅನ್ನ ಸಾಂಬಾರು ಚಪಾತಿ ದೋಸೆ ಪೂರಿ ಅನ್ನ ಚಟ್ನಿ ಪಲಾವ್ ಮೊಸರು ಇನ್ನು ತುಂಬ ಎಲ್ಲ ತರಹದ ಆಹಾರವು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದೊರೆಯುತ್ತದೆ ಇವುಗಳಿಂದ ತುಂಬ ಚೆನ್ನಾಗಿ ಇದೆ ಗಾಂಧೀ ಜಯಂತಿ ಅಕ್ಟೋಬರ್ ಎರಡರಂದು ಆಚರಿಸ್ತಾರೆ ಹಾಂ ಬುದ್ಧ ಬುದ್ಧ ಪೂರ್ಣಮಿ ಬಂದು ನವೆಂಬರ್ ಟ್ವೆಲ್ ಹನ್ನೊಂದನೇ ತಾರೀಕು ಆಚರಣೆ ಮಾಡ್ತಾರೆ ಮಹಾಶಿವರಾತ್ರಿ ಮಾರ್ಚ್ ಹನ್ನೆರಡರಂದು